ಕಾನೂನು ದಾಖಲೆಗಳು ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರ್ತವೆ ಮತ್ತು ಉದ್ಯೋಗದಲ್ಲಿರತಕ್ಕಂತಹ ಜನರಿಗೆ ಗೋರ್ಮೆಂಟ್ ವೃತ್ತಿಪೂ ವೃತ್ತಿಪರ ಕೋರ್ಸ್ಗಳಲ್ಲಿರತಕ್ಕಂತಹ ವಿದ್ಯಾರ್ಥಿಗಳದಿಕೆ ಹೆಚ್ಚಾಗಿ ಕಾನೂನು ದಾಖಲೆಗಳು ಅತ್ಯಮೂಲ್ಯವಾಗಿದೆ ಈ ದಾಖಲೆಗಳನ್ನು ಸರ್ಕಾರಿ ಕೆಲಸದ ಉದ್ಯೋಗಕ್ಕಾಗಿ ದಾಖಲೆಗಳನ್ನು ಪಡೆದುಕೊಳ್ಳುವುದು ತುಂಬ ಕಷ್ಟಕರವಾಗಿದೆ ಇತ್ತೀಚಿನ ದಿನದಲ್ಲಿ ತಾಲೂಕು ಆಫೀಸಲ್ಲಾಗಿರ್ಬೋದು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಾಗಿರ್ಬೋದು ಒಂದು ಪಹಣಿ ಪಡಿಯೋದಕ್ಕೆ ರೈತರು ಪಹಣಿ ಪಡಿಯುವುದಕ್ಕೂ ಕಷ್ಟವನ್ನು ಅನುಭವ್ಸ್ತಿದ್ದಾರೆ ಮತ್ತು ಅದರ ಜೊತೆಗೆ ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಮತ್ತು ಮತ್ತು ವಂಶ ಪಾ ವಂಶವೃಕ್ಷ ಈ ದಾಖಲೆಗಳನ್ನು ಸಹ ಪಡೆದುಕೊಳ್ಳುವುದು ತಾಲೂಕು ಆಪೀಸಿನಲ್ಲಿ ಮುಖ್ಯವಾಗಿ ತುಂಬ ಕಷ್ಟವಾಗ್ತಿದೆ ಹಾಗೂ ಇವುಗಳನ್ನು ಪಡಿಯುವುದಕ್ಕೆ ನಾವು ನಗರ ಪ್ರದೇಶಗಳಿಗೆ ಮಾತ್ರ ಹೋಗಬೇಕಾಗುತ್ತದೆ ಈ ನಗರ ಪ್ರದೇಶಗಳಲ್ಲಿ ಈ ದಾಖಲೆಗಳು ಪಡಿಯುವುದಕ್ಕೆ ಹೆಚ್ಚಾಗಿ ಸಮಯ ವ್ಯರ್ಥವು ಸಹ ಆಗುತ್ತದೆ